ಹಲೋ ಹೇಳಿ ಸರ್ ಯಾರು ಹಾಂ ಆಟೋದವ್ರು ಹೇಳಿ ಸರ್

ಹಾಂ ಹೇಳಿ ಸರ್ ಬಾ ಇದು ಎಲ್ಲಿದ್ದೀರಾ ಸರ್ ಅದೆ ಓಟ್ ಹಾಂ ಸೊ ಪ್ರೆಶ್ ಅಪ್ ಆಗಿ ಇಲ್ಲೆ ನ ಎಲ್ಲೊ ಹೋಬಕಾ

ಹಾಂ ಹಾಂ ಹಾಂ ದೇವಸ್ಥಾನ ಹ್ಞೂ ಹ್ಞೂ ಹ್ಞೂ ಸೊ ಇಲ್ಲೆ ಚೆನ್ನಾಗಿದೆ ಅಲ್ಲೇ ಕೋಟೆ ರೋಡ್ ಹತ್ರ ಒಂದು ಇದೆ ಅಲ್ಲಿ ಇದು ಐಶೆಫ್ ಫಾರ್ ಚೆನ್ನಾಗಿದೆ ಒಂದು ನೀವು ಫ್ರೆಶ್ ಅಪ್ ಆಗೋಕ್ಕೆ

ಸರ್ ಅದು ನನ್ನದು ವೇಟಿಂಗ್ ಚಾರ್ಜು ಎಲ್ಲ ಸೇರಿ ಒಂದು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಆಗತ್ತೆ ಸರ್ ಕರ್ಕಂಡು ಹೋಗಿದ್ದು ಕರ್ಕೊಂಬಂದಿದ್ದು ಒಂದು ವೇಟಿಂಗ್ ಚಾರ್ಚಿಂದು ಎಲ್ಲ ನೀವು ಅಷ್ಟು ಅಮೌಂಟ್ ಕೊಡ್ತೀನಿ ಅಂದ್ರೆ ನಾನು ಬರ್ತೀನಿ ಸರ್ ನಿಮ್ಮ ಹೇಳಿರೊ ಜಾಗಕ್ಕೆ ಆಯ್ತು ಇನ್ನೂರು ರೂಪಾಯಿ ಕೊಡ್ರಿ ಸರ್ ಆಯ್ತು

ಬರ್ರಿ ಸರ್ ಬೇಕಾರೆ ಹೋಗಿ ಹಾಂ ಹಾಂ ಸರಿ ಆಟೋಗೆ ಹೋಗೋಮ್ ಬರ್ರಿ ಸರ್

ಹಾಂ ನೀವು ಬರ್ರೀ ಓ ಬಂದು ಬರ್ರಿ

ಸೊ ಇಲ್ಲಿಂದ ಒಂದು ಎರಡೂವರೆ ಮೂರು ಒಟ್ಟು ನಾಲ್ಕು ಕಿಲೋಮೀಟ್ರ್ ಒಳಗೆ ಐತಿ ಹಾಂ ಚೆನ್ನಾಗಿದೆ ಸರ್ ಹಳೇ ಹಳೇ ಕಾಲದ್ದು ದೇವಸ್ಥಾನ ಅದು ಇದು ಭಾಳ ಚೆನ್ನಾಗಿ ಜಾತ್ರೆ ಮಾಡ್ತಾರೆ ಚೆನ್ನಾಗಿದೆ ಸರ್ ಅಂದರೆ

ಹ್ಞೂ ಸರ್ ಬರ್ರಿ ಸರ್ ಹೋಗೋಣ